ಟೀಶ್ ಟಿ ವಿ ಶೋ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಅಂದರೆ ನನಗೆ ತುಂಬ ಇಷ್ಟ ಏನಕ್ಕೆ ತುಂಬ ಇಷ್ಟ ಅಂತಂದರೆ ಎಷ್ಟೋ ನಮಗೆ ತೊಂದರೆಗಳು ವರ್ಕ್ ಪ್ರೆಷರ್ ಎಲ್ಲ ಇದ್ರು ಕೂಡ ಆ ಸಂಗೀತ ಕೇಳ್ತಾ ಇದ್ದ ಹಾಗೆ ಎಲ್ಲನು ಮರೆಯಾಗಿ ಮನಸ್ಸಿಗೆ ಎಲ್ಲಿಲ್ಲದಂತಹ ಉತ್ಸಾಹ ಉಲ್ಲಾಸ ಎಲ್ಲ ಆಗುತ್ತೆ ಕಿವಿಗೆ ಇಂಪಾಗಿರುತ್ತೆ ಯಾವಾಗಲೂ ಅಷ್ಟೆ ನಾವು ಕೇಳುವಂತಹ ಪದ ಆಗ್ಲಿ ಇದೇ ಆಗ್ಲಿ ಹಾಡು ಅಂತನೇ ಅಲ್ಲ ಯಾವುದೇ ಒಂದು ಮಾತಾಡೋ ರೀತಿನೇ ಆಗ್ಲಿ ಮಧುರವಾಗಿದ್ರೆ ಕಿವಿಗಳಿಗೆ ತಂಪಾಗಿದ್ದರೆ ಮನಸ್ಸಿಗೆ ಉಲ್ಲಾಸ ಆಗ್ತಾ ಇರುತ್ತೆ ಅದಕ್ಕೆ ಎಲ್ಲಾದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳೋದು ಕೇಳುವಂಥದ್ದು ಕೇಳುವಂಥದ್ದು ಯಾವಾಗಲು ಮಧುರವಾಗಿರ್ಬೇಕು ಅಂತನೇ ಏನುಕ್ಕೋಸ್ಕರ ಅಂತೀವಿ ಅಂತಂದರೆ ಮನಸ್ಸಿಗೆ ನೆಮ್ಮದಿಗೋಸ್ಕರ ಅಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥ ಟಿ ವಿ ಶ್ ಕಾರ್ಯಕ್ರಮದಲ್ಲಿ ಸಂಗೀತ ಕಾರ್ಯಕ್ರಮ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲಿ ಇಷ್ಟ ಆಗುವಂಥದ್ದು ಇದೆ ಅಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಜನಗಳಲ್ಲಿ ಎಷ್ಟು ಚೆನ್ನಾಗಿ ಅವರ ಪ್ರತಿಭೆಯನ್ನ ಗುರುತಿಸ್ತಾ ಇದಾರೆ ಅವರ ಪ್ರತಿಭೆಯನ್ನು ಎಲ್ಲೆ ಏನೆಲ್ಲಾ ಸಾಧನೆ ಮಾಡ್ತಾ ಇದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಷ್ಟು ಚೆನ್ನಾಗ್ ಕಲಿತಾ ಇದಾರೆ ಎಲ್ಲಾ ರಾಗಗಳು ಗೊತ್ತು ಅವರಿಗೆ ಎಲ್ಲ ಥರದ್ದು ಗೊತ್ತು ಈ ಥರ ಮಕ್ಕಳೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದರೆ ಬೆಳಿತಾ ಇದ್ದರೆ ಅದನ್ನು ನೋಡ್ತಾ ಇದ್ರೆ ಒಂದು ಆನಂದ ಈ ಈ ಥರ ಇರೋರೆಲ್ಲ ನಮ್ಮ ಮಧ್ಯದಲ್ಲಿದಾರಲ್ಲ ಅಂತ ತೋರಿಸ್ಕೊಡ್ತಿದ್ದಾರಲ್ಲ ಆ ಟಿ ವಿ ಶೋಗೆ ತುಂಬ ಧನ್ಯವಾದಗಳು